ನಮ್ಮ ಜೀವಿತಾವಧಿಯಲ್ಲಿ ತಂತ್ರಜ್ಞಾನವು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈಗ ನೋಡಿ ನಾವು ಯೂಸ್ ಮಾಡ್ತಾ ಇರೋ ಫೋನ್ನಿಂದ ಹಿಡ್ದು ನಾವು ಬರೆಯೋ ಪೆನ್ವರೆಗೂ ತಂತ್ರಜ್ಞಾನ ತುಂಬ ಬದಲಾವಣೆಯನ್ನು ಕಂಡಿದೆ ಬಹು ಮುಖ್ಯವಾಗಿ ತುಂಬ ಮುಂದುವರ್ದಿದೆ ಅಂತಾನೆ ಹೇಳ್ಬೋದು ಈಗ ನಾವು ಕಿವಿಯಲ್ಲಿ ಬ್ಲೂಟೂತನ್ನು ಹಾಕ್ಕೊಳ್ತೀವಿ ನಾವೀಗ ಫೋನಲ್ಲಿ ಬರೋ ವಾಯ್ಸು ಬ್ಲೂಟೂತಲ್ಲಿ ಕೇಳಿಸುತ್ತೆ ಹೇಗೆ ತಂತ್ರಜ್ಞಾನದ ಮೂಲಕ ಈಗ ನಾವು ಜಾಬ್ ಹುಡಕ್ತಾ ಇರ್ತೀವಿ ಅಂದರೆ ನೌಕರಿ ಹುಡಕ್ತಾ ಇರ್ತೀವಿ ನೌಕರಿ ಹುಡುಕ್ತಾ ಇದ್ದಾಗ ನಾವೀವಾಗ ಡೈರೆಕ್ಟಾಗಿ ಹೋಗಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ಅಂತ ಸಮಯದಲ್ಲಿ ತಂತ್ರಜ್ಞಾನದ ಮೂಲಕ ಅವ್ರೊಂದಿಗೆ ಸಂವಹಿಸಬಹುದು ಅದರೆ ಗೂಗಲ್ ಮೀಟು ಝುಮ್ ಮೂಟು ಈ ಥರ ನಾವು ಅದರಲ್ಲಿ ಫ್ರೋಫೈಲನ್ನು ನಮ್ಮ ಬಯೋಡಾಟವನ್ನು ಪ್ರತ್ಯೇಕ್ಸುವಲ್ಲಿ ಇದು ತುಂಬ ಯಶಸ್ವಿ ಕಾರ್ಯನಿರ್ವಹಿಸುತ್ತೆ ಮತ್ತು ಇವಾಗ ನಾವಿಲ್ಲೇ ಕೂತಿರ್ತೀವಿ ನಾವಿಲ್ಲೇ ಕುತ್ಕೊಂಡು ಪ್ರಪಂಚದಾದ್ಯಂತ ನಡೆಯುವಂಥ ವಿಷಯಗಳನ್ನ ತಿಳ್ಕೋತೀವಿ ಅಂದರೆ ಸೋಷಲ್ ಮೀಡ್ಯಾ ಸೋಷಲ್ ಮೀಡ್ಯಾದ ಮೂಲಕ ಪ್ರತಿಯೊಂದು ಕಡೆ ನಡೆಯುವ ಪ್ರತಿಯೊಂದು ವಿಚಾರವನ್ನು ನಾವು ತಿಳ್ಕೋತೀವಿ ಆದ್ದರಿಂದ ನಮ್ಮ ಬದುಕಲ್ಲಿ ತಂತ್ರಜ್ಞಾನ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಮತ್ತು ತುಂಬ ವಿಷಯಗಳನ್ನ ನಮಗೆ ತಿಳಿಸಿ ಕೊಡುತ್ತೆ